ಡಾಕ್ಟರ್ ಗೋಪಿಯವರಾ ಇದು ನಮ್ಮದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ತಲೆ ನೋವು ಹಂಗೆ ತಲೆ ನೋವಿದೆ ತೋರ್ಸಿದ್ದು ನಾವು ಆಸ್ಪೆಟ್ಲಲ್ಲಿ ಮೇಲೆ ಆಗಲಿಲ್ಲ ಅಂದ್ರೆ ನಮ್ಮ ಅಕ್ಕ ರಿಲೇಷನ್ ಹತ್ತಿರ ಕೇಳಿದ್ದಕ್ಕೆ ಅವರು ಈ ನಿಮ್ಮ ನಂಬರ್ ಕೊಟ್ಟರು ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಅಲ್ಲಿ ಹೋಗ್ ತೋರ್ಸಿ ಇನ್ಮೇಲ್ ಆಗುತ್ತೆ ಅಂತ ಹೇಳಿದ್ರು ಆದರಿಂದ ಕಾಲ್ ಮಾಡಿದೆ ಡಾಕ್ಟರ್ ಆ ಥರ ಏನು ಹೇಳಿಲ್ಲ ಟ್ಯಾಬ್ಲೆಟ್ ಕೊಟ್ಟರು ಇಂಜೆಕ್ಷನ್ ಹಾಕಿದರು ಆವಾಗ ಸ್ವಲ್ಪ ಮೇಲಾಗುತ್ತೆ ಮತ್ತೆ ಇನ್ನೂ ಜಾಸ್ ಹಂಗೇ ಆಗುತ್ತೆ ಸ್ವಲ್ಪ ಹೊತ್ತಿಗೆ

ಹಾಂ ಆಯಿತು ಅಡ್ರೆಸ್ ಎಂತ ಮತ್ತೆ

ಇದು ಕಣ್ಣು ರೆಪ್ಪೆ ಇದೆ ಅಲ್ಲವಾ ಅಲ್ಲಿ ಮಾತ್ರ ಸ್ವಲ್ಪ ನೋಯತ್ತೆ ಮತ್ತು ಈ ಸೈಡಲ್ಲಿ ನೋವತ್ತೆ ಆ ಥರ ಏನಿಲ್ಲ ಡಾಕ್ಟರ್ ಸರಿ ಡಾಕ್ಟರ್ ತಲ್ಗುಂದ ಇಂದ ಫೋನ್ ಮಾಡ್ತಿದ್ದೀವಿ ಡಾಕ್ಟರ್

ಹಾಂ ಎಷ್ಟೊತ್ಗೆ ಬರಬೇಕು ಡಾಕ್ಟರ್ ಹಾಂ ಸರಿ ಆಸ್ಪಿಟಲ್ ಎಲ್ಲಿ ಡಾಕ್ಟರ್ ಕ್ಲಿನಿಕ್ ನೇಮು ಆ ಸರಿ ಡಾಕ್ಟರ್ ಹಾಂ ಸರಿ ಡಾಕ್ಟರ್ ಹ್ಞೂ ಸರಿ ಡಾಕ್ಟರ್